ಹಾಂ ಹೇಳಿ ಮೇಡಮ್

ಹೌದು ಮೇಡಮ್ ಹೌದು ಮೇಡಮ್ ನಮ್ದು ಈ ತುಂಬ ಚೆನ್ನಾಗಿ ಮಾರಾಟವಾಗ್ತಾಯಿದೆ ಒಳ್ಳೆ ಒಳ್ಳೆ ಹೂವು ಸಿಗುತ್ತೆ ನಾವು ಕನ್ಕಾಂಬರ ಚೆಂಡೂ ಮತ್ತು ವಿವಿಧ ರೀತಿಯ ಹೂಗಳನ್ನು ನಾವು ಬೆಳಿತೀವಿ ಮೇಡಮ್ ರೋಸ್ ಸಿಗುತ್ತೆ ಸೇವಂತಿಗೆ ಹಾಂ ಹೌದು ಹಾಂ ನಾವೂ ನಾಳೆ ಮಾರ್ಕೆಟಲ್ಲಿ ಬೆಳಿಗ್ಗೆಯೇ ಬರ್ತೀವಿ ಮೇಡಮ್ ಒಂಬತ್ತು ಗಂಟೆಗೆಲ್ಲ ಬರ್ತೀವಿ ಮಾರ್ಕೆಟ್ ಓಪನ್ ಆಗಿರುತ್ತಲ್ವ ಸೇವಂತಿಗೆ ಈಗ ಕೆ ಜಿ ಬಂದೂ ಇನ್ನೂರ್ರುಪಾಯಿ ಇದೆ ಹೌದು ಮೇಡಮ್ ಇವಾಗೆಲ್ಲ ಅದಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ ಮೇಡಮ್ ಈಗ ಅದಕ್ಕೆ ಇನ್ನೂರ್ರುಪಾಯಿ ಮಾರ್ತಾಯಿದೆ ಹಾಂ ಮೇಡಮ್ ನಮ್ಮತ್ರ ಹೂ ಚೆನ್ನಾಗಿರೋ ಹೂವೇ ಸಿಗುತ್ತೆ ಬನ್ನಿ ಕೊಡ್ತೀವಿ ನಿಮ್ಗೆ ಬೇಕಾದ್ರೆ ಡೋರ್ ಆಂ ಡೋರ್ ಡೋರ್ ಡೆಲ್ವರೀ ಇದೂ ಇದೆ ಮೇಡಮ್ ನಮ್ಮತ್ರ ಅದಕ್ಕೆ ಚಾರ್ಜ್ ಆಗುತ್ತೆ ನೀವು ಅಷ್ಟು ಅಮೌಂಟ್ ಕೊಟ್ರೆ ನೀವು ನಾವು ಡೋರ್ ಡೆಲ್ವರಿ ಬೇಕಾದರೆ ಮಾಡ್ತೀವಿ ಎಷ್ಟು ಕೆ ಜಿ ಬೇಕು ಮೇಡಮ್ ಇಪ್ಪತ್ತು ಕೆ ಜಿ ಬೇಕಾ ಹಾಂ ಮತ್ತೆ ಇನ್ನೇನು ಮತ್ತೆ ಯಾವ್ದಾದರೂ ಮೇಡಮ್ ಮಲ್ಲಿಗೆ ಕನಕಾಂಬ್ರ ಏನು ಬೇಕಾರು ಸಿಗುತ್ತೆ ಹೂಗಳು ಸಿಗುತ್ತೆ ಹಾಂ ರೋಸೂ ಸಿಗುತ್ತೆ ಮೇಡಮ್ ರೆಡ್ ರೋಸ್ ವೈಟ್ ರೋಸ್ ಗ್ರೀನ್ ರೋಸ್ ಎಲ್ಲ ರೋಸ್ ಸಿಗುತ್ತೆ ಮೇಡಮ್ ಹಾಂ ಓಕೆ ಹೌದಾ ಮೇಡಮ್ ಅಡ್ ಅಡ್ರಸ್ ಹೇಳಿ ಮೇಡಮ್ ನಿಮ್ದು ಅಡ್ರಸ್ ಅಡ್ರಸ್ ಹೇಳಿ ಮೇಡಮ್ ಹ್ಞೂ ಓಕೆ ಮೇಡಮ್ ಓಕೆ ಮೇಡಮ್ ಆಯ್ತು ಕಳಿಸ್ತೀನಿ ಓಕೆ